ಹಾಂ ಸರ್ ಸರ್ ನಾನು ವಿದ್ಯಾರ್ಥಿ ಸರ್ ಎಸ್ ಎಸ್ ಎಲ್ ಸಿ ಹಾಂ ನಿಮ್ಮ ಕಾಲೇಜ್ಗೆ ನಿಮ್ಮ ಕಾಲೇಜ್ಗೆ ಸೇರಬೇಕು ಅಂತೇಳಿ ಹ್ಞೂ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಸರ್ ಆಗಿದೆ ಪಿ ಯು ಸಿ ಸೇರ್ಬೇಕು ಸರ್ ಹ್ಞೂ ಅಡ್ಮಿಶನ್ ಆಗಬೇಕು ಹ್ಞೂ ಸೈನ್ಸ್ ತಗೋಬೇಕು ಸರ್ ಸೈನ್ಸ್ ಸೈನ್ಸ್ ಬೇಕು ಸರ್ ಹ್ಞೂ

ನಮಗೆ ಪಿ ಸಿ ಎಂ ಬಿನೇ ಇರಲಿ ಸರ್

ಹಾಂ ನೈಂಟಿ ಫೈವ್ ಪರ್ಸೆಂಟ್ ಸರ್ ನೈಂಟಿ ಫೈವ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಸರ್ ಹ್ಞೂ ಸರ್ ಹ್ಞೂ ಸರ್ ಸ್ವಲ್ಪ ಫೀಸ್ ಕಡಿಮೆ ಮಾಡಿ ಸರ್ ಹಾಂ ಸರ್ ಹ್ಞೂ ಸರ್ ಹಾಂ ಸರ್ ಹಾಂ ಸರ್ ನೋಡಿ ಸರ್ ಇನ್ನೂ ಸ್ವಲ್ಪ ಹ್ಞೂ ಹ್ಞೂ ಸರ್ ಹ್ಞೂ ಸರ್

ಹ್ಞೂ ಸರ್ ಬಂದು ಬರ್ತೀವಿ ಸರ್ ಬಂದು ಅಡ್ಮಿಷನ್ ಆಗ್ತೀವಿ ಸ್ವಲ್ಪ ಆದಷ್ಟು ನಮಗೆ ಕಡಿಮೆ ಮಾಡಿ ಸರ್ ಚೆನ್ನಾಗಿ ಓತ್ತೀವಿ ಹ್ಞೂ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಹಾಂ ಓಕೆ ಸರ್ ಅಷ್ಟು ಮಾಡ್ಕೊಳ್ಳಿ ಹಾಂ ಸರ್ ಆಯ್ತು ಬರ್ತೀವಿ ಹ್ಞೂ